ಹಲೋ ನಮಸ್ತೆ ಕ್ಯಾಬ್ ಡ್ರೈವರ್ ಅವರಾ ಮಾತಾಡ್ತಾ ಇರೋದು ನಾನು ನಾಳೆ ಡೆಲ್ಲಿಗೆ ಹೋಗಬೇಕು ಹಾಗಾಗಿ ವಿಮಾನವನ್ನು ಬುಕ್ ಮಾಡಿದ್ದೇನೆ ನಾಳೆ ವಿಮಾನ ಹೊರಡುವ ಸಮಯ ಹತ್ತು ಗಂಟೆ ನೀವು ಹತ್ತು ಗಂಟೆ ಒಳಗೆ ಬಂದುಬಿಡಿ ನನಗೆ ಒಂಬತ್ತು ಗಂಟೆ ಅಷ್ಟ್ರಲ್ಲಿ ನಮ್ಮ ಮನೆ ಹತ್ರ ಇರಬೇಕು ನೀವು ನಾಳೆ ಯಾವ ಸಮಯಕ್ಕೆ ಬರ್ತೀರಾ ಎಷ್ಟೊತ್ತಿಗೆ ಬರಕ್ಕೆ ಆಗುತ್ತೆ ಹೇಳಿ ನೀವು ಸಮ್ಯಕ್ಕೆ ಸರ್ಯಾಗಿ ಬರಬೇಕು ಆಯಿತಾ ಇಲ್ಲ ಅಂದರೆ ನನಗೆ ವಿಮಾನ ತಪ್ಪಿ ಹೋಗುತ್ತೆ ಹಾಗಾಗಿ ಬೇಗ ಬಂದರೆ ಚೆನ್ನಾಗಿರುತ್ತೆ ಯಾಕಂದರೆ ಅದು ವಿಮಾನ ಹೊರ್ಡೋಕ್ಕಿಂತ ಮುಂಚೆನೇ ನಾವು ಅಲ್ಲಿ ಇರ್ಬೇಕು ವಿಮಾನ ಮತ್ತೆ ಹೋದರೆ ಮತ್ತೆ ಬುಕ್ ಮಾಡೋಕ್ಕೆ ತುಂಬ ಸಮಯ ಆಗಿಬಿಡತ್ತೆ ವಿಳಂಬವಾಗಿಬಿಡತ್ತೆ ನಾನು ಹೋಗೋಕ್ಕೆ ಅಲ್ಲಿಗೆ ತಲುಪೋದು ಅದೆಲ್ಲ